ಹಲೋ ಆಂ ನಮಸ್ಕಾರ ಡಾಕ್ಟ್ರು ಮಾಲತಿ ಅವರಲ್ಲ ಡಾಕ್ಟರ್ ನಾನು ಮುಕುಂದ್ ಅಂತ ಏಯ್ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ ನಾನು ತಮ್ಗೆ ನಿನ್ನೆ ಭೇಟಿಯಾಗಿದ್ದೆ ನನಗೆ ಸ್ವಲ್ಪ ಅಸಿಡಿಟಿ ಪ್ರಾಬ್ಲಮ್ ಇದೆ ಅದಕ್ಕೆ ತಾವೊಂದು ಟ್ಯಾಬ್ಲೆಟ್ ಕೊಟ್ಟಿದ್ದಿರಿ ಅದು ಇನ್ನೂ ಅಸಿಡಿಟಿ ಕಡಿಮೆ ಆಗಿಲ್ಲ ಅದಕ್ಕೆ ನಾನು ನಿಮ್ಮನ್ನು ಕಾಣಬೇಕು ಅಂತ ಯೋಚನೆ ಮಾಡಿಕೊಂಡಿದ್ದೆ ಎರಡು ಡೋಸ್ ತೊಗೊಂಡೇನಿ ಬಟ್ ಏನಾಗ್ತದೆ ರಾತ್ರಿ ಅದು ವಮಿಟಿಂಗ್ ಜಾಸ್ತಿ ಆಗ್ತದೆ ಆಮೇಲೆ ಹೊಟ್ಟೆ ಗುರು ಗುರು ಗುರು ಗುರು ಅಂತ ಸಪ್ಪಳ ಮಾಡ್ತದೆ ರಾತ್ರಿ ನಿದ್ದೆ ಆಗ್ವಲ್ತು ಚಪಾತಿ ಅನ್ನ ಸಾರು ಆಮೇಲೆ ಪಲ್ಯ ತೊಗೊಂಡಿದ್ದೆ ಇದಿಷ್ಟು ನಾನು ಊಟ ಮಾಡಿದ್ದೆ ಅಲ್ಲ ಅಂದ್ರೆ ಹಸಿವು ಭಾಳ ಆಗಿತ್ತು ಅಂತ ನಾನು ತಿಂದುಬಿಟ್ಟೆ ಆಮೇಲೆ ಆಗ್ತದೆ ಅಂತ ನನಗೂ ಅನ್ನಿಸಿರ್ಲಿಲ್ಲ ಅದು ಅದು ರಾತ್ರಿ ಬೆಳಿಗ್ಗೆ ತನಕ ನಿದ್ದೆನೇ ಆಗಲಿಲ್ಲ ಆಮೇಲೆ ಮತ್ತು ರಾತ್ರಿ ಎದ್ದು ಹಾಲು ಕುಡ್ದು ಮಲ್ಕೊಂಡೆ ನಾನು ಆಮೇಲೆ ಸ್ವಲ್ಪ ಮಟ್ ಸ್ವಲ್ಪ ಶಾಂತಿ ಅನ್ನಿಸ್ತು ಆದರೆ ಸರಿಯಾಗಿ ಏನು ನಾನು ಇದು ಮಾಡ್ಲಿಕ್ಕೆ ಆಗಿಲ್ಲ ಬಟ್ ಈಗ್ಲೂ ಕೂಡ ನನಗೆ ಅದು ಎದೆಯಲ್ಲಿ ಬರ್ನಿಂಗ್ ಸೆನ್ಸೇಷನ್ ಇದೆ ಆಗಿದೆ ಊಟ ಆಗಿದೆ ಓಕೆ ಮ್ಯಾಮ್ ತ್ಯಾಂಕ್ ಯು ಸೊ ಮಚ್ ತ್ಯಾಂಕ್ ಯು